ಇಪ್ಪತ್ತಾರು ಜನವರಿ ಎರಡು ಸಾವಿರ್ದ ಹದಿನೆಂಟು ಹದಿನಾಲ್ಕು ಏಪ್ರಿಲ್ ಎರಡು ಸಾವ್ರ್ದ ಹತ್ತೊಂಬತ್ತು ಒಂದು ಮೇ ಎರಡು ಸಾವ್ರ್ದ ಇಪ್ಪತ್ತು ಐದು ಜೂನ್ ಎರಡು ಸಾವ್ರ್ದ ಇಪ್ಪತ್ತೊಂದು ಹದಿನೈದು ಆಗಸ್ಟ್ ಎರಡು ಸಾವ್ರ್ದ ಇಪ್ಪತ್ತ್ಮೂರು